ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ತುಂಬ ವಸತಿ ಆಯ್ಕೆಗಳು ನಿಮಗೆ ಸಿಗುತ್ತೆ ಇವಾಗ ನೀವು ಪ್ರತಿಯೊಂದು ವ ಥರದ ಜನರನ್ನು ನೀವು ಕೂಡ ಇಲ್ಲಿ ಸಿಗುತ್ತಾರೆ ಸ್ವಲ್ಪ ಒಬ್ಬ ಮನುಷ್ಯನ ವ್ಯವ್ಹಾರಿಕ ಜೀವನವನ್ನು ತಿಂಗ್ಳಿಗೆ ಎರಡು ಸಾವಿರ ದುಡಿತಾ ಇರ್ಬೋದು ಐದು ಸಾವಿರ ದುಡಿತಾ ಇರ್ಬೋದು ಅಥವಾ ಎರಡು ಲಕ್ಷನೂ ದುಡಿತಾ ಇರ್ಬೋದು ಸೋ ಅಂಥ ಪ್ರತಿಯೊಂದು ಮನೆತನಾನು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಸೊ ನಾವೇನು ಇಂಗ್ಲೀಷ್ ಆಂಗ್ಲ ಭಾಷೆಯಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಅಂತ ಹೇಳ್ತೀವಿ ನಮ್ಮ ಚಿತ್ರದುರ್ಗದಲ್ಲಿ ಅದು ತುಂಬ ಉತ್ತಮವಾಗಿದೆ ಅಂದ್ರೆ ತುಂಬ ಜನರು ಸಹಾಯ ಮಾಡೋದಾಗಲಿ ಸೊ ನಾವು ಮನೆ ಬಾಡಿಗೆಯನ್ನು ಕಟ್ತೀವಿ ಅದೂ ಕೂಡ ಅಷ್ಟೆ ನಿಮಗೆ ಒಂದು ರೂಮಿನ ಮನೆಯಾಗಲಿ ಅದು ನಿಮಗೆ ಮೂರರಿಂದ ನಾಲ್ಕು ಸಾವಿರ ರೂಪಾಯಿಗೆ ಸಿಗುತ್ತದೆ ಹಾಗೇ ಎರಡು ರೂಮಿನ ಮನೆ ನಿಮಗೆ ಐದರಿಂದ ಆರು ಸಾವಿರ ರೂಪಾಯಿ ಏಳು ಸಾವಿರ ರೂಪಾಯೊಳಗಡೆ ಸಿಗುತ್ತದೆ ಆಮೇಲೆ ಏರಿಯಾಗಳು ಕೂಡ ತುಂಬ ಉತ್ತಮವಾಗಿದೆ ನೀವು ಉಳ್ಕೊಳ್ಳೋವಂಥ ಏರಿಯಾಗಳು ಇವಾಗ ನಾನಿರುವುದು ನಮ್ಮ ಚಿತ್ರದುರ್ಗ ಸ್ಟೇಡಿಯಂನ ಟೀಚರ್ಸ್ ಕಾಲೊನಿಯಲ್ಲಿ ಅಲ್ಲಿ ನಿಮಗೆ ಸುವ್ಯವಸ್ಥೆಗಳು ತುಂಬ ಚೆನ್ನಾಗಿದೆ ಇವಾಗ ಡ್ರೈನೇಜ್ ಆಗಿರ್ಬೋದು ನೀರಿಂದು ಕನೆಕ್ಷನ್ ಆಗಿರ್ಬೋದು ಅಥವಾ ನಮ್ಮ ವಿದ್ಯುತ್ ಆಗಿರ್ಬೋದು ಎಲ್ಲನೂ ತುಂಬ ಚೆನ್ನಾಗಿದೆ ಉತ್ತಮವಾಗಿದೆ ಆಮೇಲೆ ಜನಪ್ರತಿನಿಧಿಗಳಾಗಿರ್ಬೋದು ಆಮೇಲೆ ಸುತ್ತಮುತ್ತ ನಾವು ನೋಡೋಕ್ಕೆ ಇರುವಂಥ ಜಾಗಗಳಾಗಿರ್ಬೋದು ಅಥವಾ ಇವಾಗ ನಾವು ಮಾರ್ಕಟ್ಟೆಯಲ್ಲಿ ಆಗಲಿ ಕೂಡ ನಮ್ಮಲ್ಲಿ ತುಂಬ ಈ ನಾವು ನ್ಯಾಚುರಲ್ ಆಗಿ ಹೂವುಗುಳನ್ನ ತುಂಬ ಬೆಳೀತೇವೆ ಸೊ ಈ ಥರ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಪ ನಾವೇನು ಕಾಸ್ಟ್ ಆಫ್ ಲಿವಿಂಗ್ ಅಂತ ಆಂಗ್ಲ ಭಾಷೆಯಲ್ಲಿ ಕರೀತೀವಿ ಅದು ತುಂಬ ಕಡಿಮೆಯಾಗಿದೆ ಉತ್ತಮವಾಗಿದೆ ಹೇಳಬೇಕಂದ್ರೆ ಅದು ಇಲ್ಲಿ ಪ್ರತಿಯೊಂದು ವಸ್ತುಗಳು ಕೂಡ ಅಷ್ಟೆ ನಾವು ಖರೀದಿಗೆ ಹೋದಾಗ ಹಬ್ಬ ಹರಿದಿನಗಳಲ್ಲಿ ಕೂಡ ಅದು ನಮಗೇನು ಅಂಥ ಅಷ್ಟೊಂದು ತುಂಬ ದುಬಾರಿಯಂತ ಅನ್ನಿಸೋದಿಲ್ಲ ಏಕಂತಂದ್ರೆ ಇಲ್ಲಿನ ಜನ ಊರಿಂದನೇ ಬರುತ್ತೆ ನಮಗೆ ಪ್ರತಿಯೊಂದಾಗಲಿ ಇವಾಗ ಹಣ್ಣು ಹಂಪ್ಲುಗಳಾಯ್ತು ತರಕಾರಿ ಆಯಿತು ಪ್ರತಿಯೊಂದು ಇಲ್ಲಿ ಸುತ್ತಮುತ್ತಲ್ನ ಹಳ್ಳಿಯಿಂದನೇ ಬರ್ತದೆ ಹಾಗಾಗಿ ನಮಗೆ ಪ ಜನ ವೈವಾಟಿಕ ಅಷ್ಟೊಂದು ಕಷ್ಟ ಅನ್ನಿಸೋದಿಲ್ಲ